ನಾನು ಯಾವುದೇ ರೀತಿಯಾದ ದೊಡ್ಡ ವಿಗ್ರಹ ಏನು ಕೆತ್ತಿಲ್ಲ ಆದರೆ ಒಂದು ವಿಗ್ರಹ ಅಂತೂ ಕೆತ್ತಿದ್ದೆ ತುಂಬ ಚೆನ್ನಾಗಿರೋ ವಿಗ್ರಹ ಅಂದರೆ ಗಣೇಶನ ವಿಗ್ರಹ ರಾಧಾಕೃಷ್ಣನ ವಿಗ್ರಹ ಕೆತ್ತಿದ್ದೆ ಆದರೆ ಆಗಿದ್ದ ಸಮಸ್ಯೆಗಳು ಏನು ಅಂದರೆ ಈಗ ಅಡೆತಡೆಗಳು ಅಂದರೆ ಸುಲಭವಾಗೇನೂ ಸಾಮಗ್ರಿಗಳು ಸಿಕ್ಕದ್ವು ಆದರೆ ಮ ಮನೆಯಲ್ಲಿ ಒಂದು ಏನು ವಾತಾವರಣ ಇದೆ ಅದು ಪ್ರಶಾಂತವಾಗಿರ್ಬೇಕು ಪ್ರಶಾಂತವಾಗಿ ಯಾವುದೇ ರೀತಿಯಾದ ವಾತಾವರಣ ಇರಲ್ಲ ಈಗ ಬೇರೆ ಕಡೆ ವಲ್ ದೊಡ್ದ ದೊಡ್ದ ವಿಗ್ರಹಗಳನ್ನು ಕೆತ್ತನೆ ಮಾಡ್ತಿದ್ದೀವಿ ಅಂದರೆ ತುಂಬ ಜನ ಬೇಕಾಗ್ತಾರೆ ಅದಕ್ಕೊಂದು ಏನು ಕಲ್ಲು ಬಣ್ಣ ಹಾಕೋಕ್ಕೆ ಇರ್ಬೋದು ಅಥವಾ ಏನು ಒಂದು ರೂಪ ರೂಪ ಅದಕ್ಕೆ ಕೊಡಬೇಕು ಅಂದರೆ ನಮ್ಮ ಮನಸಲ್ಲಿ ಒಳ್ಳೆಯ ಭಾವನೆ ಇರಬೇಕು ಅದಕ್ಕೆ ನನಗೆ ಅಷ್ಟಲ್ಲ ಅಂದರೂನು ಒಂದು ಮಟ್ಟಿಗೆ ನಾನು ಒಂದು ಶಿಲೆ ಕೆತ್ತಿರೋದ್ರಿಂದ ನಾನು ಕೃಷ್ಣನ್ನ ಕೃಷ್ಣನ್ನ ಶಿಲೆ ಕೆತ್ತುವಾಗ ನನಗಾದ ತೊಂದರೆ ಏನು ಅಂದರೆ ನಾನೊಬ್ಬ ಮೊದಲನೇ ಬಾರಿ ನಾನೊಂದು ಶಿಲೆನ ಕೆತ್ತಿದ್ದು ಅದಕ್ಕಾಗಿ ಸ್ವಲ್ಪ ಕೈಯ್ಯಲ್ಲಿ ಅಡೆತಡೆಗಳಾದ್ವು ಆದರೂ ಪರವಾಗಿಲ್ಲ ಯಾಕೆ ಮನಸಲ್ಲಿ ಅವನನ್ನು ಇಟ್ಕೊಂಡು ಪೂಜಿಸಿ ನಾವು ಒಂದು ಶಿಲೆಯನ್ನ ಕೆತ್ತೀವಿ ಅಂದರೆ ಅದರಿಂದ ತುಂಬ ಚೆನ್ನಾಗಿ ಒಂದು ಪರಿಣಾಮ ಬರತ್ತೆ ಇನ್ನೊಂದು ಅಡೆತಡೆಗಳಂದರೆ ಮನೆಯಲ್ಲಿ ಅಥವಾ ಜನ ಮಾತಾಡೋದು ಹೇ ನಿನ್ನಿಂದ ಏನಾಗತ್ತೆ ಯಾಕೆ ಮಾಡ್ತೀಯ ಯಾಕೆ ಇದನ್ನೆಲ್ಲ ಮಾಡೋಕ್ಕೆ ಹೋಗ್ತೀಯ ಸುಮ್ನೆ ಸಮಯ ವ್ಯರ್ಥ ಮಾಡ್ತೀಯಲ್ಲ ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಾರೆ ಜನ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮನಸಿಗೆ ಏನಾಗುತ್ತೋ ನಮ್ಮ ಮನಸಿಗೆ ಏನು ಖುಷಿ ಸಿಗುತ್ತೋ ಅದನ್ನು ನಾವು ಮಾಡ್ಲೇಬೇಕು ನನ್ನ ಮನಸಿಗೆ ಶಿಲೆ ಕೆತ್ತೋದ್ರಿಂದ ನನಗೆ ತುಂಬನೇ ಖುಷಿಯಾಗಿತ್ತು ಅದಕ್ಕೆ ನಾನು ಯಾರ ಮಾತನ್ನೂ ಕೇಳಲಿಲ್ಲ ನನಗೆ ಮನಸಿಗೆ ಬಂದಂಗೆ ಮಾಡಿದೆ ಯಾಕೆಂದರೆ ನನ್ನ ಮನಸಲ್ಲಿ ಆವಾಗ ಇದ್ದಿದ್ದು ಶ್ರೀಕೃಷ್ಣ ಮಾತ್ರ ಶ್ರೀಕೃಷ್ಣ ಏನು ಹೇಳಿದ್ನೋ ಅದನ್ನು ಮಾತ್ರ ನಾನು ಮಾಡಿದ್ದು ಅವನ ಮೂರ್ತಿನ ಕೆತ್ತಿದ್ದು ಆಗ ಅಷ್ಟು ನೋಡಿದ್ರೆ ನನಗೆ ಜಾಸ್ತಿ ಅಡೆತಡೆಗಳು ಏನೂ ಬಂದಿಲ್ಲ ಬಂದಿದ್ದೆ ಜನಗಳು ಮಾತಾಡಿದ್ದು ಅಷ್ಟೇ ಬಿಟ್ರೆ ಯಾವ್ದೂ ಇಲ್ಲ ಅದೇ ಅದರ ಪರಿಣಾಮ ಬಂತಲ್ಲ ಆವಾಗ ಎಲ್ಲರೂ ಹೊಗಳಿದ್ದಾಯ್ತು ನನಗೆ ಹಾಗೆ ಒಂದು ಕೃಷ್ಣನ ನಾನು ಮೂರ್ತಿ ಕೆತ್ತಿದ್ದೆ ಅದೊಂದು ತುಂಬ ಚೆನ್ನಾಗಾದ ಅನುಭವ ಆಯಿತು ನನಗೆ